ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕನ್ನಡ ರಾಜ್ಯೋತ್ಸವ ಗೌರಿಹಬ್ಬ ಗೊಂಬೆ ಹಬ್ಬ ಗಳನ್ನು ಆಚರಿಸುತ್ತಾರೆ ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರುವ ಹಬ್ಬಗಳೆಂದರೆ ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕ ವೀರ ಗುಡಿ ಹಬ್ಬ ಮೈಸೂರು ದಸರ ಹಾಗು ಬೆಂಗಳೂರು ಕರಗ ಹಾಗೆ ಕರಾವಳಿ ಭಾಗದಲ್ಲಿ ಕಂಡುಬರುವಂಥ ಹಬ್ಬಗಳೆಂದರೆ ಉಡುಪಿ ಪರ್ಯಾಯ ಉತ್ಸವ ಕಂಬಳ ನಾಗಮಂಡಲ ಭೂತಕೋಲ ಎಲ್ಲ ಹಬ್ಬಗಳು ಹಾಗೆ ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ಹಬ್ಬವೆಂದರೆ ಕನಕಗಿರಿ ಉತ್ಸವ ಚಾಲುಕ್ಯ ಉತ್ಸವ ಪಟ್ಟದಕಲ್ಲು ಮತ್ತೆ ಉತ್ಸವ ಲಕ್ಕುಂಡಿ ಉತ್ಸವ ಹಂಪಿ ಉತ್ಸವ ಈ ಎಲ್ಲ ಒಂದು ಸಾಂಸ್ಕೃತಿಕ ಒಂದು ಹಬ್ಬಗಳಾಗಿ ಕಂಡುಬರುತ್ತದೆ